ನನಗೆ ಅಡುಗೆ ಮಾಡ್ಕೊಳ್ಬೇಕಾದ್ರೆ ನಾನು ನನಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ತೀನಿ ಈಗ ಹೆಂಗಂದ್ರೆ ಈಗ ಏನಾದರೂ ಸ್ವೀಟ್ ಮಾಡಿ ಈಗ ಟೀಯಿಂದಲೇ ಹೋಗೋಣ ಈಗ ನಾನು ಟೀ ಮಾಡ್ತಿದ್ದೀನಿ ಅಂತ ಅಂದ್ರೆ ನಂಗೆ ಎಕ್ಚುಲಿ ಸಕ್ಕರೆ ಕಮ್ಮಿ ಇರಬೇಕು ಹಾಗಂತ ನಾನೇನು ಶುಗರ್ ಪೇಷೆಂಟೂ ಅಲ್ಲ ಸಕ್ಕರೆ ಕಮ್ಮಿ ಇರ್ಬೇಕು ಕಮ್ಮಿ ಇರಬೇಕು ಯಾಕೆ ನಂಗೆ ಜಾಸ್ತಿ ಸಕ್ಕರೆ ತಿನ್ನೋಕ್ಕಾಗೋಲ್ಲ ಜಾಸ್ತಿ ಲಿಟ್ರಲಿ ನಂಗೆ ಜಾಮೂನಿಗೂ ಸಕ್ಕರೆ ಜಾಸ್ತಿ ಇರ್ಬೆಕಂತ ಎಲ್ಲರೂ ಅಂತಾರೆ ಬಟ್ ನಂಗೆ ಸ್ವಲ್ಪ ಕಮ್ಮಿ ಇರಬೇಕು ಸೊ ನಾನು ಟೀ ಮಾಡಬೇಕಾದ್ರುನೂ ಕೂಡ ಜಾಸ್ತಿ ಏನಂದ್ರೆ ಸಕ್ಕರೆ ಕಮ್ಮಿ ಹಾಕ್ಬಿಟ್ಟೆ ಟೀಗಿಡ್ತೀನಿ ಆಲ್ಮೋಸ್ಟ್ ಟೀಯಿಂದಲೇ ಜರ್ನಿ ಸ್ಟಾರ್ಟ್ ಆಗಿತ್ತು ಅಂಥೇಳ್ಬೋದು ಆಮೇಲೆ ಈಗ ನಮ್ಮ ಅಜ್ಜ ಒಬ್ಬರಿದ್ರು ಅವರಿಗೂ ಅವರಿಗೆ ಅವರಿಗೆ ಟೀ ಕುಡೀತಿರ್ಲಿಲ್ಲ ಕಾಫೀ ಕುಡೀತಿದ್ರು ಅವ್ರಿಗೆ ಜಾಸ್ತಿ ಸಕ್ಕರೆ ಬೇಕಿತ್ತು ನನ್ಗೆ ಜಾಸ್ತಿ ಸಕ್ಕರೆ ಇರೋ ಕಾಫಿ ಕೊಡಿ ಸೊ ಜಾಸ್ತಿ ಸಕ್ಕರೆ ಇರೋ ಕಾಫಿ ಕೊಡ್ತಿದ್ದೆ ಹಾಗೆ ಅವ್ರವ್ರ ಟೇಸ್ಟ್ ಹೇಗಿರುತ್ತೋ ಹಾಗೆ ಅಡುಗೆ ಮಾಡ್ಕೊಡ್ಬೇಕು ಅನ್ನೋದೇ ಕಾನ್ಸೆಪ್ಟ್ ನನ್ನ ತಲೆಯಲ್ಲಿದ್ದಿದ್ದು ಈಗ ಹೆಂಗಂದು ಫಾರ್ ಎಕ್ಸಾಂಪಲ್ ಹೇಳಬೇಕು ಒಂದು ಉದಾಹರಣೆ ಹೇಳಬೇಕು ಅಂತ ಅಂದ್ರೆ ಈಗ ಅಜ್ಜ ನಮ್ಮಜ್ಜ ಸಹ ರೀಸೆಂಟ್ಲಿ ಅವ್ರಿಗೆ ಹಾರ್ಟ್ ಹೃದಯದ ಸ್ಟಂಟ್ ಹಾರ್ಟ್ ಸ್ಟಂಟ್ ಹಾಕಿದ್ದುಂಟು ಸೊ ಹಂಗೆ ಹಾಕಿದಾಗ ಅವರಿಗೆ ಡಾಕ್ಟ್ರ್ ಏನಂದಿದ್ದರು ಜಾಸ್ತಿ ಎಣ್ಣೆದು ಕೊಡೋಂಗಿಲ್ಲ ಜಾಸ್ತಿ ಏನಂತ ಅಂದ್ರೆ ಖಾರ ಕೊಡೋಂಗಿಲ್ಲ ಅಂತಂದಿದ್ರೆ ಅವಾಗಿಂದ ಅಜ್ಜಗೆ ನಾವು ಅಜ್ಜ ಸಣ್ಣವ್ರಿದ್ದಾಗ ಚಿಕ್ಕವ್ರಿದ್ದಾಗ ನೀನು ಜಾಸ್ತಿ ಖಾರ ಊಟ ಮಾಡೇ ಜಾಸ್ತಿ ಪಾ ಖಾರ ಊಟ ಮಾಡಿಯೇ ರೂಢಿ ಇದ್ದಿತ್ತು ಅವರಿಗೆ ಸಡನ್ನಾಗಿ ನಾವು ಹಂಗೆ ಹೇಳಿದ್ರು ಅಂತ ಈ ಏನಂತ ಅಂದ್ರೆ ಈ ಏನಪ್ಪಾ ಟೊಮೊಟೋ ಬಾತ್ ಮಾಡಿರಾಗ್ಲೆ ಅದಕ್ಕೂ ಸ್ವಲ್ಪ ಏನಂತ ಅಂದ್ರೆ ಖಾರ ಭಾಳ ಕಮ್ಮಿ ಹಾಕ್ತಿದ್ವಿ ಹ್ಞೂ ಆಮೇಲೆ ಮಿರ್ಚಿ ಗಿರ್ಚಿಯೆಲ್ಲ ಅಜ್ ಅವಾಗಿನ ಕಾಲ್ದವ್ರ್ಗೆ ಎಲ್ಲ ಇಷ್ಟ ಆಗ್ತಿತ್ತು ಬಟ್ ಮಿರ್ಚಿ ಕೊಡ್ತಾಯಿರಲಿಲ್ಲ ನಾವು ಕೊಡ್ತಾ ಕೊಡ್ತಲೇ ಇರಲಿಲ್ಲ ಆಮೇಲೆ ಈಗ ಅಪ್ಪ ಶುಗರ್ ಪೇಷಂಟ್ ಇದ್ದರು ಈಗ ಓಕೆ ಹೇ ಅಂದರೆ ಅಕ್ಕಿ ಈಗ ಏನಂತ ಅಂದ್ರೆ ರೊಟ್ಟಿ ಅಕ್ಕಿ ರೊಟ್ಟಿ ಉಣಿಸ್ತಿರ್ಲಿಲ್ಲ ಅಕ್ಕಿ ರೊಟ್ಟಿ ಉಣ್ಣಿಸ್ತೇ ಇರಲಿಲ್ಲ ನಾವು ಆಮೇಲೆ ರೊಟ್ಟಿ ಇಟ್ಟು ಜೊತೆಗೆ ಸೊಪ್ಪು ಅಕ್ಕೀನ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿದರೆ ರೊಟ್ಟಿ ಚೆನ್ನಾಗಾಗ್ತಿತ್ತು ಅಂತ ಅವ್ನು ಮಿಕ್ಸ್ ಮಾಡಿ ರುಬ್ಬಿಸ್ಬಿಡ್ತಿದ್ವಿ ಬಟ್ ಆದರೆ ಹಂಗಾಗ್ತಿರ್ಲಿಲ್ಲ ಅದು ಜೋಳದ ಜೊತೆಯೂ ಜೋಳದ ಹಿಟ್ಟು ಜೊತೆಯೂ ನಾವು ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿ ರೊಟ್ಟಿ ಮಾಡ್ತಿದ್ವಿ ಬಟ್ ಅಪ್ಪ ಶುಗರ್ ಪೇಷಂಟ್ ಅಲ್ಲ ಜಾಸ್ತಿ ಅಕ್ಕಿದು ತಿನ್ಬಾರ್ದಂದ್ರೆ ಅಪ್ಪಾಗೆ ಗೋಧಿದಷ್ಟೇ ಮಾಡ್ತಿದ್ವಿ ಆಮೇಲೆ ಹಾಗೆ ಅಜ್ಜನಿಗೂ ಸ್ಟಂಟ್ ಹಾಕಿಸ್ದಾಗಿಂದ ಹೆಂಗಂತ ಅಂದ್ರೆ ಜಾಸ್ತಿ ಕಮ್ಮಿ ಉಪ್ಪು ಕಮ್ಮಿ ಖಾರ ಕಮ್ಮಿ ಹುಳಿ ಕಮ್ಮಿ ಎಲ್ಲ ಕಮ್ಮಿ ಕಮ್ಮಿನೇ ಇದ್ದಿದ್ದು ಕೊಡ್ತಿದ್ದಿದ್ದು ಆಮೇಲೆ ದೊಡ್ಡಕೆ ಮಗ್ಗಲ್ಲಿ ಕುಡಿಯೋರು ಕಾಫಿ ಈಗ ಒಂದು ಚಿಕ್ಕ ಗ್ಲಾಸಲ್ಲಿ ಕುಡಿತಾರೆ ಹಾಗೆ ಈ ಮೈಸೂರು ಕ ಮೈಸೂರು ಹತ್ತಿರ ಹೋದಂತೆಲ್ಲ ಕಾಫಿ ಪೌಡ್ರು ಜಾ ಸಿಗುತ್ತೆ ಆಮೇಲೆ ಈ ಮೆಂಗ್ ಮಂಗಳೂರತ್ರ ಹೋದಂಗೆಲ್ಲ ಕಾಫಿ ಪೌಡ್ರ್ ಟೇಸ್ಟೆ ಬೇರೆ ಇರುತ್ತೆ ಕಾಫಿ ಪೌಡ್ರ್ ಜಾಸ್ತಿ ಅಂದರೆ ಟ ಜಾಸ್ತಿ ಟೇಸ್ಟ್ ಕೊಡ್ತಿರುತ್ತೆ ಸಕ್ಕರೆ ಅದು ಸ್ವಲ್ಪ ಕಮ್ಮಿ ಟೇಸ್ಟ್ ಕೊಡ್ತಿರುತ್ತೆ ಹಂಗೆ ಅವ್ರವ್ರ ರುಚಿಗೆ ತಕ್ಕಂತೆ ಅಡುಗೆ ಮಾಡಬೇಕಾಗುತ್ತೆ ನಾನು ಲಿಟ್ರಲಿ ಹೇಗೆ ಅಂತ ಅಂದ್ರೆ ನಾನು ಲಿಟ್ರಲಿ ಈಗ ಯಾರಿಗಾದರೂ ಹೇಗೆ ಅಂತ ಅಂದ್ರೆ ಎಕ್ಸಾಂಪಲ್ ಹೇಳೋಣ ನಮ್ಮಣ್ಣಂಗೆ ಖಾರ ಜಾಸ್ತಿ ಇರಬೇಕು ಆಮೇಲೆ ಏನಂತಂದ್ರೆ ಉಪ್ಪುನೂ ಜಾಸ್ತಿ ಇರಬೇಕು ಹಂಗೆ ಅಮ್ ಆಮ್ಲೇಟ್ ಹಾಕ್ತೀವಲ್ವ ನನ್ನ ಪಟ್ ಅನ್ನೋಂಗೆ ಒಂದು ಆಮ್ಲೇಟ್ ಹೊಡೆದಾಕಿ ಅದಕ್ಕೆ ಸ್ವಲ್ಪ ಮಸಾಲ ಹಾಕ್ತಿದ್ದೆ ನಾನು ಆಕ್ಚುಲಿ ಆಮ್ಲೇಟ್ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ ಆಮೇಲೆ ಖಾರ ಉಪ್ಪು ಎಲ್ಲ ಜಾಸ್ತಿ ಹಾಕಿ ಇನ್ನೂ ಚೆನ್ನಾಗಿ ಶೇಕ್ ಮಸ್ತ್ ಎಲ್ಲ ತಿರುಗಿಸಿ ಅದನ್ನೆಲ್ಲ ಮಿಕ್ಸ್ ಆಗೋಂಗೆ ಮಾಡ್ತಿದ್ದೆ ಆಮೇಲೆ ಅದಕ್ಕೆ ಸ್ವಲ್ಪ ಆಕ್ಚುಲಿ ಕೊತ್ತಂಬರೀನು ಹಾಕ್ತಿದ್ದೆ ನಾನು ಅದಾಕಿ ಆಮೇಲೆ ಆಮ್ಲೇಟ್ ಹಾಕ್ತಿದ್ದೆ ಹೀಗೆ ಹಂಗೆ ನೀಟಾಗಿ ಕಲಸಿದ್ರೆ ಉಪ್ಪು ಒಂದೇ ಹತ್ತಿರ ಉಳಿಯೋಲ್ಲ ಈಗದೇ ನಮ್ಮ ಅಜ್ಜಾಗೂ ಆಮ್ಲೆಟ್ ತಿನ್ನೋಂಗಾಗೈತೆ ಅಂತ ಅಂದ್ರೆ ಆಮ್ಲೆಟ್ ತಿನ್ನೋದೇನ ನಿಷೇಧಿಸಿ ನಿಷೇಧಿಸಿ ನಿಷೇಧಿಸಲಿಲ್ಲ ಡಾಕ್ಟರು ಅದಕ್ಕೆ ನಾವು ಕೆ ಆಮ್ಲೇಟ್ ಅದೇ ಆಮ್ಲೇಟ್ನ ಉಪ್ಪು ಕಮ್ಮಿ ಖಾರ ಕಮ್ಮಿ ಹಾಕಿ ಕೊಡ್ತಿದ್ದಿದ್ದು ಹಾಗೆ ವ್ಯಕ್ತಿ ಹೇಗೋ ಹಾಗೆ ನಮ್ಮ ನಾವು ಮಾಡೋ ಅಡುಗೆನೂ ಸ್ವಲ್ಪ ಚೇಂಜ್ ಆಗ್ಬೇಕು ಅವ್ರು ರುಚಿಗೆ ತಕ್ಕಂತೆ ಬದಲಾಗ್ಲೇ ಬೇಕಾಗ್ತದೆ ಆಮೇಲೆ ಈಗ ಆ ಕಡೆ ಮುದ್ದೆ ಮುದ್ದೆ ಉಣ್ಣೋ ಜನಕ್ಕೆಲ್ಲ ರೊಟ್ಟಿ ಊಟ ಮಾಡೋಕೆ ಬರೋಲ್ಲ ರೊಟ್ಟಿ ಉಣ್ಣೋ ಜನಕ್ಕೆಲ್ಲ ಮುದ್ದೆ ಊಟ ಮಾಡೋಕೆ ಬರೋಂಗಿಲ್ಲ ಅವಾಗ ಬೆಸ್ಟ್ ಅಂದರೆ ಚಪಾತಿಯೇ ಮಾಡ್ಕೊಡಬೇಕಾಗ್ತದೆ ಚಪಾತಿ ಎಲ್ಲ ಕಡೆ ಜನರಿಗೂ ಊಟ ಮಾಡೋಕೆ ಬರುತ್ತೆ ಚಪಾತಿ ರೊಟ್ಟಿಗಿಂತೂ ಈಸಿ ಮುದ್ದೆಗಿಂತಲೂ ಈಸಿ ಚಪಾತಿ ಎಲ್ಲ ಜನರಿಗೂ ಮಾಡೋಕೆ ಬರುತ್ತೆ ಸೊ ಚಪಾತಿ ಜೊತೆಗೆ ಅಂತ ಅಂದ್ರೆ ನಾವು ಯಾವುದಾದ್ರೂ ಈಗ ಏನಂತ ಅಂದ್ರೆ ಕರ್ರಿ ಮಾಡ್ಕೊಳ್ಬೋದು ಈಗ ಹೆಂಗಂತ ಅಂದ್ರೆ ಈ ಟೊಮೊಟೋದು ಒಂದು ರೆಶಿಪಿ ಮಾಡ್ಕೊಳ್ಬೋದು ಫಸ್ಟ್ ಟೊಮೊಟೋನೆಲ್ಲ ಹೆಚ್ಕೊಂಡ್ಬಿಟ್ಟು ಆಮೇಲೆ ಟೊಮೋಟೊ ಎಲ್ಲ ಹುರಿದ್ಬಿಟ್ಟ ಆಮೇಲೆ ಸ್ವಲ್ಪ ಏನಂತ ಅಂದ್ರೆ ಟೊಮೋಟೊನೆಲ್ಲ ಉರಿಬೇಕು ಸ್ವಲ್ಪ ಎಣ್ಣೆ ಹಾಕಿ ಹಂಚೋಂಗಾಕಿ ಉರಿಬೋದು ಇಲ್ಲ ಅಥ್ವಾ ಬೌ ಏನೆಂದರೆ ಅದೇನು ಪಾತ್ರೆಗಾಕಿಯೂ ಹುರಿಬೋದು ನಾವು ಸ್ವಲ್ಪ ಎಣ್ಣೆ ಹಾಕಿದರೆ ಚೆನ್ನಾಗಿ ಹುರ್ದ್ಬಿಟ್ಟು ಆಮೇಲೆ ಅದನ್ನು ಏನ್ಮಾಡ್ತೀವಿ ಅಂದರೆ ಮಿಕ್ಸಿಗೆ ಮಿಕ್ಸಿಗೆ ತಗೊಂಡು ಮಿಕ್ಸಿಗೆ ಜಾರ್ ಹಾಕ್ಬಿಡ್ತಿದ್ವಿ ಫುಲ್ ಫುಲ್ ಮಿಕ್ಸ್ ಆಗ್ಬಿಡ್ತಿತ್ತು ಟಮೇಟೊ ಆಮೇಲೊಂದು ಇನ್ನೊಂದು ಪಾತ್ರೆಗೆ ಒಂದು ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಹಾಕಿಬಿಟ್ಟು ಆಮೇಲೆ ಜೀರಿಗೆ ಹಾಕಿಬಿಟ್ಟು ಸ್ವಲ್ಪ ಖಾರ ಹಾಕಿಬಿಟ್ಟು ಹಿಂಗೆ ತಿರುಗ್ಸಿ ಆಮೇಲೆ ಅದರಲ್ಲಿ ಟೊಮೋಟೊ ಏನು ಚಟ್ನಿ ಮಾಡ್ಕೊಂಡಿರ್ತೀವಲ್ಲ ಸ್ವಲ್ಪ ಹುಳಿಯೂ ಹಾಕ್ಬೋದು ಹುಳಿ ಜೊತೆಗೆ ಹುಣಸೆ ಹಣ್ಣು ಇದ್ದರೂನು ಇನ್ನೂ ಅದು ಎರಡು ಕಾಂಬಿನೇಷನ್ ಬೇರೆಯೇ ಟೇಸ್ಟ್ ಕೊಡುತ್ತೆ ಅದು ಹುಳಿ ಒಂದು ಹುಳಿಗಿಂತ ಹುಳಿ ಅನ್ಸುತ್ತಲ್ಲ ಹಂಗೆ ಟೇಸ್ಟ್ ಕೊಡುತ್ತೆ ಸೊ ಅದನ್ನ ಹಾಕಿ ಆಮೇಲೆ ಆಮೇಲೆ ಅವಕ್ಕೆ ಅದ್ರ ಎಲ್ಲ ಮಿಕ್ಸ್ ಮಾಡ್ಬಿಟ್ರೆ ಅಲ್ಲಿಗೆ ಟೊಮೊಟೋದ್ದು ರೆಡಿ ಆಗುತ್ತ ಈಗ ಒಬ್ಬರು ಹುಳಿ ಕಮ್ಮಿ ಉಣ್ತಿರ್ತಾರಾ ಅದು ಹುಣಸೆ ಹಣ್ಣು ಹಾಕೋದು ಬಿಡು ಬಿಟ್ಬಿಡಬೇಕು ಪುಳಿಯೋಗರೆಗೂ ನಾವು ಹುಣ್ಸೆ ಹಣ್ಣು ರಸ ಹಿಂಡೇ ಹಿಂಡ್ತಿದ್ವಿ ಒಬ್ರೊಬ್ರು ನಮ್ಮಮ್ಮನೇ ಹುಳಿ ಕಮ್ಮಿ ಉಣ್ತಾರಂದ್ರೆ ಏನು ಆಬಿಯಸ್ಲೀ ಹುಣ್ಸೆ ಹಣ್ಣು ರಸ ಹಾಕೋದು ಬಿಡಬೇಕು ಇಷ್ಟೆ ಹಾಗೆ ಆಮೇಲೆ ಈ ಮೀನು ಸಾರೆಲ್ಲ ಮಾಡ್ತಾರಲ್ಲ ನಮ್ಮನೆಗಂತೂ ಮೀನು ಸಾರು ಆಬಿಯಸ್ಲಿ ಛಾಯೆ ಎಷ್ಟು ಚೆನ್ನಾಗಿ ಚೆನ್ನಾಗಿ ಮೀನು ಸಾರು ಮಾಡ್ತಾರಮ್ಮ ಅದು ಮೀನು ಸಾರು ನಂಗೆ ಬರದೇನೆ ಇರ್ಬೋದು ಮಾಡ್ಲಿಕ್ಕೆ ಮಾಡಿಲ್ಲ ಬಟ್ ಮಾಡೋದು ಓಕೆ ಯಾಕೆ ಮಾಡಿಲ್ಲ ಅಂತಂದ್ರೆ ಆ ಮೀನಿದ್ದು ಇದು ಇರ್ತಾವಲ್ಲ ಆ ಕಡೆ ಅದು ಸ್ವಲ್ಪ ಎಲ್ಲವು ನಾನು ಇಡು ಮೀನು ಸಾರು ಸ್ವಲ್ಪ ಕಮ್ಮಿಯಾದರೂ ಮೀನು ಸಾರಿಗೆ ಹುಳಿ ಉಪ್ಪು ಖಾರ ಇವೆಲ್ಲ ಕರೆಕ್ಟ್ ಆಗಿದ್ದರೇನೆ ಮೀನು ಸಾರು ಅಂತೀವಿ ಅದಕ್ಕೆ ಅವು ಮೂರು ಹುಳಿ ಹುಳಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅದೇ ಮೀನು ಸಾರಿಗೆ ಟೊಮೋಟೊ ಹಾಕೋಲ್ಲ ಹಾಕೋಕ್ಕಾಗೋಲ್ಲ ಹುಣ್ಸೆ ಹಣ್ಣು ಹಾಕ್ಲೇಬೇಕಾಗುತ್ತೆ ಒಬ್ರಿಗುನೂ ಮೀನು ಸಾರು ಹೇಗಂತ ಅಂದ್ರೆ ಒಬ್ಬರೊಬ್ರು ಮೀನು ಸಾರು ಉಣ್ಣೋಂಗಿಲ್ಲ ಮೀನು ಸಾರಾಗಿದ್ದಿದ್ದು ಮೀನು ಉಣ್ಣೋಂಗಿಲ್ಲ ಬಟ್ ಫ್ರೈ ಡ್ರೈಡ್ ಮೀನಿರ್ತಾವಲ್ಲ ಎಣ್ಣೆಗೆ ಕರೆದಿರೋ ಮೀನು ಅವೆಲ್ಲ ಉಣ್ತಾರೆ ಹಾಗೆ ಅದೂ ಅಷ್ಟೆ ಮೊದಲು ಏನಂತ ಅಂದ್ರೆ ಫಿಶ್ ಡ್ರೈನೂ ಆಕ್ಚುಲಿ ಚೆನ್ನಾಗಾಗೋದು ತಿನ್ನಲಿಕ್ಕೆಲ್ಲ ಬಟ್ ಏನೆಂದ್ರೆ ಆಯ್ಲೀ ಫುಡ್ ಅಷ್ಟೆ ಅಷ್ಟೆ ಮತ್ತು ಅದು ಬಿಟ್ಟರೆ ಏನೂ ಇಲ್ಲ ರೆಸಿಪಿ ನಮಗೆ ಮಾಡ್ಕೊಳ್ಬೇಕಂದ್ರೆ ನಮಗೆ ಹೆಂಗೆ ಇಷ್ಟಾನೋ ಹಾಗೆ ನಮ್ಗೆ ಬರ್ತಿರ್ತಿತ್ತು ಯಾಕಂದ್ರೆ ನನಗೆ ಹೆಂಗೆ ಇಷ್ಟನೋ ಅದು ನಾನೇನು ಮಾಡಿದರೂ ನನ್ಗೆ ಇಷ್ಟ ಆಗುತ್ತೇನೋ ಒಂದು ಮೈಂಡ್ ಸೆಟ್ಟಿಂದ ನಾನು ಓಕೆ ಹಾಗೆ ಮಾಡ್ತಾಯಿದ್ದಿದ್ದು ಬಟ್ ಅವ್ರವ್ರ ಹೆಲ್ತು ಅವ್ರವ್ರ ಟೇಸ್ಟ್ ಪ್ರಕಾರ ಅಡುಗೆ ಮಾಡಲೇಬೇಕಾಗುತ್ತೆ ಒಂದೊಂದು ಸರತಿ ಹಾಗೆ ಜಾಸ್ತಿ ನನ್ನ ರೆಸಿಪಿಗಳನ್ನ ಚೇಂಜ್ ಮಾಡ್ಕೊಂಡು ಮಾಡಿದ್ದೆಂದ್ರೆ ಅದೆ ಆಮೇಲೆ ಒಂದು ಸರ್ತಿ ದಾಲ್ ಫ್ರೈ ಡಿಫ್ರೆಂಟ್ ಆಗಿರೋ ಸ್ಟೇ ಸ್ಟೇಟ್ ಅಂತೇನು ದಾಲ್ ಫ್ರೈ ಡಿಫ್ರೆಂಟ್ ಅನ್ಸಿದ್ದು ಎಲ್ಲೋ ಓಟ್ಲ್ಗೋದಾಗ ಉಂಡಾಗ ಓಕೇ ಇದನ್ನೂ ಟ್ರೈ ಮಾಡ್ಬೇಕಲ್ಲ ಅಂತ ಟ್ರೈ ಮಾಡಿದ್ದು ದಾಲ್ ಫ್ರೈ ಹಿಂಗೆ ಮಾಡೋಕ್ಕೋಗಿ ನನ್ನ ಕೈಯ್ಯಾಗದು ಮತ್ತು ಅದು ಏನೇನೋ ಡಿಫ್ರೆಂಟ್ ಡಿಫ್ರೆಂಟ್ ಡಿಫ್ರೆಂಟ್ ಹಾಕಿದರೂನು ಸಹಿತ ಅದು ಮೊದ್ಲು ನನ್ನ ಕಡೆಗೆ ಬೇಳೆ ಸಾರು ಹೆಂಗಾಗ್ತಿತ್ತೋ ಗಟ್ಟಿ ಬೇಳೆ ಸಾರು ಹಾಗೆ ಆಗೋದು ಏನೋ ಸ್ವಲ್ಪ ದಾಲ್ ಫ್ರೈಗೆ ಅವರೇನು ಹಾಕಿದರೋ ಏನೋ ಅನ್ಸಿ ಅಂತ ಆಮೇಲೆ ಅನ್ಸುತ್ತೆ ಡಾಬಾ ಗೀಬಾಗೆಲ್ಲ ಹೋದಾಗ ಟಮೊಟೋ ಬಾತ್ ಅಲ್ಲೇ ಬೇರೆ ಇರುತ್ತೆ ಇಲ್ಲೇ ಬೇರೆ ಇರುತ್ತೆ ಹಾಗೆ ಅದು ಮೀನು ಫ್ರೈ ಡ್ರೈಡ್ ಮೀನು ಫ್ರೈಡ್ ಮೀನು ಮಾಡಬೇಕಾದ್ರುನೂ ಅಷ್ಟೆ ಕರೆದಿರೋ ಮೀನು ಮಾಡಬೇಕಾದ್ರುನೂ ಅಷ್ಟೆ ಒಂದು ಪಾ ದೊಡ್ಡ ಪಾತ್ರೆ ತಗೊಂಡು ಅದರಲ್ಲಿ ಏನಂತ ಅಂದ್ರೆ ಕಾನ್ ಫ್ಲೋರ್ ಹಾಕೊಂಡ್ಬಿಟ್ಟು ಆಮೇಲೆ ಅದರಲ್ಲಿ ತತ್ತಿ ಒಡೆದು ಹಾಕ್ಬೇಕು ತತ್ತಿ ಒಡ್ದು ಹಾಕಿ ಆಮೇಲೆ ಖಾರ ಹಾಕಬೇಕು ಆಮೇಲೆ ಅದನ್ನ ನೀಟಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ಸ್ವಲ್ಪ ಸ್ವಲ್ಪ ಸೋಡ ಪುಡಿ ಹಾಕ್ಬೇಕು ಅದನ್ನ ಹಾಕಿ ಉಪ್ಪು ಹಾಕಬೇಕು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಅದನ್ನೆಲ್ಲ ಆಗಿರೋ ಮಿಕ್ಸ್ಚರ್ನಾ ನೀಟಾಗಿ ಮೀನಗೆಲ್ಲ ಹಚ್ಚಿ ಇಟ್ಟರೆ ಅಲ್ಲಿಗೆ ಮೀನು ಡ್ರೈಡ್ ಆಗುತ್ತೆ ಅಲ್ಲಿಗೆ ಹೋಗಿ ನಾವು ಆ ಮೀನನ್ನ ಕರಿ ಕರಿಬೇಕು ಕರೆದು ಆಮೇಲೆ ಅದರಲ್ಲೇ ನಾವು ಕರಿ ಅಂದರೆ ಕರಿ ಎಲೆ ಅಂತೀವಲ್ಲ ಕೋ ಅದನ್ನ ನಾವು ಕರೆದ್ರೆ ಆಮೇಲೆ ಉಪ್ಪು ಖಾರ ಆಮೇಲೆ ಫಸ್ಟು ನಿಂಬೆ ಹಣ್ಣನ್ನ ಹೆಚ್ಕೊಂಡು ಅದ್ರ ಮೇಲೆಲ್ಲ ಇಂಗ್ಸಿ ಏಳಿಸಿ ಆಮೇಲೆ ಅದ್ರ ಮೇಲೆ ಖಾರ ಎಲ್ಲ ಹಾಕ್ಬೇಕು ಚೆನ್ನಾಗಾಗುತ್ತೆ ಒಬ್ರೊಬ್ರಿಗೆ ಹಂಗೆ ಇಷ್ಟ ಆಗುತ್ತೆ ಇನ್ನೊಬ್ಬರೊಬ್ರಿಗೆ ಈ ಸ್ ಡೈರೆಕ್ಟ್ ಅಂಚೊಳಗೆ ಅಂದರೆ ಹಿಂಗೆ ಕರಿಯೋದು ಬೇರೆ ಉರಿಯೋ ಥರ ಅಂತಾರಲ್ಲ ಹಂಗಿಂಗೆ ಎತ್ತೆತ್ತಿ ಉರಿಯೋದು ಹಾಗೆ ಒಬ್ಬರೊಬ್ರಿಗೆ ಹಾಗೆ ಇಷ್ಟ ಅದು ಹಾಗಿಷ್ಟ ಆಗುತ್ತೆ ಓ ಅವ್ರವ್ರ್ಗೆ ಅನುಕೂಲ ಹಾಗಂಗೆ ಮಾಡಿ ಕೊಡ್ಬೇಕು ಅದು ಅಷ್ಟೇ